ಹದಿನೇಳು ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಇಪ್ಪತ್ನಾಲ್ಕು ಮೇ ಸಾವಿರದ ಒಂಬೈನೂರ ಎಂಬತ್ತೊಂದು ಆರು ಏಪ್ರಿಲ್ ಎರಡು ಸಾವಿರದ ಒಂಬತ್ತು ಒಂಬತ್ತು ಏಪ್ರಿಲ್ ಎರಡು ಸಾವಿರದ ಹದಿಮೂರು ಇಪ್ಪತ್ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಹದಿನೆಂಟು